ನಮ್ಮ ಚಿತ್ರದುರ್ಗ ಜಿಲ್ಲೆಲಿ ಬೇರೆ ಬೇರೆ ಜಾತಿಗಳಿದ್ದಾವೆ ಮತ್ತೆ ಭಾಷೆಗಳಿದ್ದಾವೆ ಯಾವ್ಯಾವ ಜಾತಿಗಳಂತಂದ್ರೆ ಉದಾಹರಣೆಗೆ ನಾಯಕರಿದ್ದಾರೆ ಮಾದಿಗರಿದ್ದಾರೆ ಗೊಲ್ಲರು ನೆಕಾರರು ಗೌಡ್ರು ಬ್ರಾಹ್ಮಣರು ಇದೇ ಥರ ಬೇರೆ ಬೇರೆ ಮುಸ್ಲಿಮ್ಸ್ ಕೂಡ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೂ ಇದ್ದಾರೆ ಆದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆದಷ್ಟು ನಾಯಕರೇ ಹೆಚ್ಚಾಗಿ ನೋಡ್ತೀವಿ ನಾವು ಎಲ್ಲೋದ್ರು ಆದರೆ ಅವರವರ ಭಾಷೆಗಳೇ ಬೇರೆ ಈಗ ನಾಯಕರು ತೆಲುಗು ಮಾತಾಡ್ತಾರೆ ಮುಸ್ಲಿಮ್ಸು ಉರ್ದು ಮಾತಾಡ್ತಾರೆ ಕೆಲವರು ಕನ್ನಡನೂ ಮಾತಾಡ್ತಿರ್ತಾರೆ ಮತ್ತೆ ಎಲ್ಲರೂ ಒಂದೇ ಥರ ಒಂದೇ ಥರ ಸಂಪ್ರದಾಯನ ಆಚರಣೆ ಮಾಡಬೇಕು ಅನ್ನೋಂಥ ಏನೂ ಇಲ್ಲ ಅವರವರ ಜಾತಿಗೆ ತಕ್ಕಂತೆ ಅವರವರ ಸಂಪ್ರದಾಯ ಆಚರಣೆನ ಅವರವರ ಆಚರಿಸ್ಕೊತಿರ್ತ್ತಾರೆ ಇದೇ ಥರ ಬೇರೆ ಬೇರೆ ಭಾಷೆ ಮಾತಾಡೋರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಾಯಕರು ಕುರುಬರು ಮಾದಿಗರು ಲಿಂಗಾಯಿತರು ಗೊಲ್ಲರು ಹೇಗಿದ್ದಾರೋ ಅದೇ ಥರ ಕಾಡು ಗೊಲ್ಲರು ಕೂಡ ಇದ್ದಾರೆ ಅವರು ಅವರ ಸಂಪ್ರದಾಯನೇ ಬೇರೆ ಇರತ್ತೆ ನಮ್ಮ ಜಿಲ್ಲೆಯಲ್ಲಿ ಚಿತ್ರಕೇತು ಅಥವಾ ಚಿತ್ರಲಿಂಗನ ವಂಶದವರು ಭಾಳ ಜನ ಇದ್ದಾರೆ ಅವ್ರನ್ನ ಕಾಡು ಗೊಲ್ಲರು ಕೂಡ ಅಂತಾರೆ ಅವರು ಇರ್ತಾರೆ ಅವರ ಮದುವೆ ಆಚರಣೆಗಳು ಎಲ್ಲರೂ ಒಂದೇ ಥರ ಮಾಡಿ ಮಾಡ್ಕೋಳ್ಳೋದಿಲ್ಲ ಆ ಮುಸ್ಲಿಮ್ಸೆ ಅವರ ಸಂಪ್ರದಾಯ ಬೇರೆ ಅವರ ಉಡುಪು ಬೇರೆ ಮತ್ತೆ ಅವ್ರದ್ದು ಆಚರಣೆಗಳು ಬೇರೆ ನಮ್ಮ ನಾಯಕ್ರೇ ಅವ್ರೇ ಒಂಥರ ಮದುವೆ ಮಾಡ್ತಾರೆ ಕುರುಬರೇ ಒಂಥರ ಮದುವೆ ಮಾಡ್ತಾರೆ ಅವರು ಹೇಗೆ ಹೇಗೆ ಇಷ್ಟಪಡ್ತಾರೋ ಆ ಥರ ಆಚರಣೆಗಳನ್ನ ಆಚರಿಸ್ಕೊತಿರ್ತಾರೆ